ಹಲೋ ಯಾರು ವೆಲ್ಕಮ್ ಹಾಂ ಇದ್ದೀರಿ ಮ್ಯಾಡಮ್ ಹ್ಞೂ ಓಕೆ

ಹೌದು ಮೇಡಮ್ ಹ್ಞೂ ಮೇಡಮ್ ನಾವು ಮಾಡಿಕೊಡ್ತೀವಿ ನೀವು ಯಾವಾಗ ಯಾವಾಗ ಅಂತ ಹೇಳಿಬಿಟ್ರೆ ಇವಾಗ ಥ್ರೀ ಮಂಥ್ಸ್ ಅಂದಿದ್ದೀರಾ ಬೆಳಿಗ್ಗೆನಾ ಇಲ್ಲ ಹಾಫ್ಟರ್ನೂನ್ ಆರ್ ಈವ್ನಿಂಗ್ ಆಥರ ಹೇಳ್ಬಿಟ್ರೆ ನಾವು ಮಾಡೋಕೆ ಇದಾಗಿರುತ್ತೆ ನಿಮ್ಗೆ ಏನೇನು ಬೇಕು ಪ್ಲಸ್ ನೀವು ಹೇಳುದ್ರೆ ನಮಗೆ ಒಂದು ಲಿಸ್ಟ್ ಥರ ಕೊಟ್ಟರೆ ನಾವು ಅದಕ್ಕೆ ಪ್ರಿಪೇರ್ ಆಗ್ತೀವಿ ನಿಮ್ಗೆ ಏನೇನು ಬೇಕು ಹೇಳಿ ಓಕೆ ಮ್ಯಾಮ್

ಹಾಂ ಓಕೆ ಆದರೆ ನೈಟ್ ಟೈಮಲ್ಲಿ ಬೇಕಾದರೆ ನಿಮಗೆ ಈ ಥರ ಚಪಾತಿ ಆ ಥರ ಮಾಡಿ ಕೊಡಬೋದಾ ನಿಮಗೆ ಒಪ್ಪಿಗೆ ಇದೆಯಾ ಹೌದ ಓಕೆ ಮ್ಯಾಮ್ ಇದು ಡೈಲಿ ಆರ್ ಸಾಟರ್ಡೆ ಆರ್ ಸಂಡೆ ಆವಾಗಲ್ಲ ಇದೇ ಥರ ಬೇಕಾ ಇಲ್ಲ ಬೇರೆ ಏನನಾ ಬೇರೆ ಚೆನ್ನಾಗಿರೊ ಫುಡ್ಸ್ ಹಂಗ್ ಬೇಕಾ ಹ್ಞೂ ಓಕೆ ಮ್ಯಾಮ್ ನೀವು ಹೇಳೊ ಥರನೆ ನಾವು ಮಾಡಿಸ್ತೀವಿ ನಿಮ್ಗೆ ಏನೇನು ಬೇಕು ಆದೆಲ್ಲಾ ನಮ್ಮ ಕಡೆಯಿಂದ ನೀವು ಏನೇನು ಹೇಳ್ತಿರೊ ಈ ಈ ದಿನಕ್ಕೆ ನಾವು ಮಾಡಿಕೊಡ್ತೀವಿ ಮ್ಯಾಮ್ ಸೊ ಟ್ಯಾಂಕ್ ಯು ಸೊ ಮಚ್ ನಮ್ಮ ಹತ್ರ ಇದು ಮಾಡೋಕ್ಕೆ ಹ್ಞೂ ಶ್ಯೂರ್ ಮ್ಯಾಮ್ ಈ ಥರ ನಾವು ನೀವು ಹೇಳಿದೀರ ಈ ಥರ ಫುಡ್ ವಿ ನಿಮ್ಮ ಮನೆಗ್ ಕಳಿಸ್ಬೇಕು ಅಂತ ಆದರೆ ಮನೇಲಿ ಯಾರನ ಇರ್ತಾರೆ ತಾನೆ ನಾವು ಫುಡ್ ಕೊಡೋವಾಗ ಬರೋವಾಗ ಸೊ ಇರ್ತಾರೆ ತಾನೆ ಮನೇಲಿ ಯಾರಾರಾ ಹಾಂ ಓಕೆ ಬೇರೆ ಏನಾರ ಬೇಕು ಆದರೆ ನಮಗೆ ಕಾಲ್ ಮಾಡಿ ಓಕೆ ಥ್ಯಾಂಕ್ ಯು ಮ್ಯಾಮ್